ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗಿರುವುದು ಒಂದು ಒಂದು ಲೆಕ್ಕದಲ್ಲಿ ಒಳ್ಳೆಯ ವಿಷಯವಾಗಿದ್ದು ಇನ್ನೊಂದು ಲೆಕ್ಕದಲ್ಲಿ ಅದು ಕೆಟ್ಟ ಪರಿಣಾಮಗಳು ಒಂದು ನಮ್ಮ ಎನ್ವಿರಾನ್ಮೆಂಟ್ನಲ್ಲೆ ಬಿಳ್ತಾಯಿದೆ ಯಾಕಂದರೆ ಪ್ರವಾಸಿಗಳು ಬಂದಾಗ ಆ ಪ್ರವಾಸಿ ತಾಣ ಹೇಗೆ ಅದು ಜನಪ್ರಿಯವಾಗುತ್ತೋ ಅಷ್ಟೇ ಜನರು ಸ್ವಚ್ಛತೆಯನ್ನು ಅವರು ಅದಲ್ಲಿ ಅಲ್ಲಿ ಪಾಲಿಸೋದಿಲ್ಲ ಅವರು ಎಲ್ಲಿ ತಿಂತಾರೆ ಅದನೆಲ್ಲ ಅಲ್ಲಲ್ಲೆ ಬಿಸಾಡಿ ಹೋಗುವುದಾಗಿರಲಿ ಇಲ್ಲ ಅವರು ಪ್ರವಾಸಿ ತಾಣವನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕಿಲ್ಲ ಅಂತ ಅಂತ ಸಂದರ್ಭ ಬಂದಾಗ ಪ್ರವಾಸಿ ತಾಣವು ಒಂದು ಜಾಸ್ತಿ ಏನು ಅದ್ರ ಅದು ಜಾಸ್ತಿ ಪೇಮಸ್ ಆಗದೆ ಇರುವುದು ಒಳ್ಳೆದಿರುತಿತ್ತು ಅಂತ ನಮಗೆಲ್ಲ ಅನಿಸ್ತಾಯಿತ್ತು ಆದರೆ ಎ ಪ್ರವಾಸಿ ತಾಣ ಹೇಗೆ ಜಾಸ್ತಿ ಅದು ಜನಪ್ರಿಯವಾಗುತ್ತೋ ಅಷ್ಟು ಜನಗಳು ಬಂದು ನಮ್ಮ ಪ್ರವಾಸಿ ತಾಣದ ಬಗ್ಗೆ ಅವರಿಗೆ ಗೊತ್ತಾಗತ್ತೆ ಅದ್ರ ಹಿನ್ನಲೆ ಅದ್ರ ಇತಿಹಾಸ ಬಗ್ಗೆ ಎಲ್ಲ ಗೊತ್ತಾದ ಗೊತ್ತಾಗಿ ಆದ್ರೂ ಅವರು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ದಿದ್ದಾಗ ಅದು ಸಮದಾಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬಿರುತ್ತೆ ಅನ್ನೋದೊಂದು ವಿಷಯ